ತುಮಕೂರು ಜಿಲ್ಲೆಯಲ್ಲಿ ಆರೋಗ್ಯ ವ್ಯವಸ್ಥೆ ಚೆನ್ನಾಗಿದೆ ಆ್ಯಂಡ್ ವೈದ್ಯಕೀಯ ಅಂತ ಬಂದಾಗ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅವೈಲಿಬ್ಲಿಟೀಸ್ ಇದೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟಲ್ ಕೂಡ ಇದಾವೆ ಪ್ರೈವೇಟು ಇದೆ ಎಲ್ಲ ಕಡೆ ತುಂಬ ಚೆನ್ನಾಗಿ ಆ್ಯಂಡ್ ನನಿಗೆ ಅನಿಸೋ ಪ್ರಕಾರ ಕೆಲವೊಂದು ಕಡೆ ಸುಮ್ಮನೆ ಜಾಸ್ತಿ ಜನ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ದುಡ್ಡು ಚೆನ್ನಾಗಿ ಹೊಡಿತರೆ ಅಂತ ಅನ್ಸುತ್ತೆ